ಹಲೋ ಕೆಲಸ ಮುಗಿತಾ ಎಲ್ಲ ಹೌದಾ ಎಲ್ಲ ಕರೆಕ್ಟಾಗಿ ಇದೆಯಲ್ಲ ರೀ ಎಲ್ಲ

ಅಲ್ಲ ಮಟಿರಿಯಲ್ ಹಾಕ್ ಎಲ್ಲ ಹಾಕ್ತೀವ್ ರೀ ಯಾವ ಗಾಡ್ಯಾಗೆ ಒಯ್ಯೋದು ಟಮ್ ಟಮ್ಮನೇ ಸಾಕಾಗ್ತದ್ಯೋ ದೊಡ್ಡ ಗಾಡಿ ಬೇಕೋ ಫೋರ್ ನಾಟ್ ಸವೆನ್ನ ಏಯ್ ಟ್ರಕ್ ಭಾಳ ದೊಡ್ದು ಆಗ್ತೆ ಫೋರ್ ನಾಟ್ ಸವೆನಲ್ಲಿ ನೋಡಿರಲ್ಲ ಹ್ಞೂ ಅಲ್ಲ ನೋಡಿರಿ ನೋಡ್ರಿ ಸಾಮಾನು ನೋಡ್ಕೊಳಿ ಟ್ರಕ್ನಾಗೆ ಅಂದ್ರೆ ಟ್ರಕ್ನಾಗೆ ಒಯ್ಯಿರಿ ಬಟ್ ಇಲ್ಲ ಪೋರ್ ನಾಟ್ ಸೆವೆನ್ನ ಅಂದ್ರೆ ಫೋರ್ ನಾಟ್ ಸವೆನ್ ಒಯ್ಯಿರಿ ಅಲ್ಲ ಎಲ್ಲಾದ್ರು ನೀವು ಹಾಂ ಹೇಳಿರಿ ಹೌದಾ ಕರೆಕ್ಟ್ ಕರೆಕ್ಟ್ ಒಂದು ರಿಪೋರ್ಟ್ ಕೊಟ್ಬಿಡ್ರಿ ಯಾವ್ಯಾವ್ದ್ ಅಂತ ಸಾಮಾನು ಇವೆ ಆ ವೆಂಡ್ರ್ ಕಡೆಯೆಲ್ಲ ಚೇಂಜ್ ಮಾಡ್ಸ್ಬಿಡೋಣಂತ್ ಈ ಸಲ

ಆಯ್ತು ಆಯ್ತು ನೀವು ಆಯ್ತು ಆಯ್ತು

ಆಯ್ತು ಆಯ್ತು ಆಯ್ತು ತೊಗೊಳಿ ಹಾಂ ನೋಡಿ ತೊಗೊಂಡೋಗಿರಿ ಅವು ರೋಡ್ ಸಣ್ದು ಇದೆ ಪೇಮೆಂಟ್ ಬರಲಿಲ್ಲ ಬಂದ್ಕುಳೆ ಅದನ್ನು ಅಲ್ಲಿ ಡೆಲಿವರಿ ಮಾಡಿ ಬನ್ರಿ ಬಂದು ಒಯ್ದು ಬಿಡ್ರಿ ಬನ್ರಿ ಬನ್ರಿ ಐದುವರೆಗ್ ಬನ್ರಿ ಆಯ್ತು ಆಯ್ತು ಆಯ್ತು ಬರ್ರಿ ಐದುವರೆ ಅಷ್ಟೊತ್ತೆಗ್ ಬನ್ರಿ ಆಯ್ತು ಓಕೆ ತ್ಯಾಂಕ್ ಯು